ಹಲೋ ಹಾಂ ಕೇಳಿಸ್ತಿದೆಯಾ ನಮ್ಮದು ಫೋಕಸ್ ಅಕಾಡಮಿ ಸ್ಕೂಲಿಂದಾ ನೀವು ಟೈಲರ್ ಅಲ್ವಾ ನಮಗೆ ಒಂದು ಮಕ್ಳುಗಳಿಗೆ ಯೂನಿಫಾಮ್ಸ್ದು ಒಂದು ಆರ್ಡ್ರ್ ಇದೆ ನೀವು ಹೊಲ್ಕೋಡಕೆ ಆಗುತ್ತಾ ನಮ್ಮದು ಮಕ್ಕಳು ಬಂದು ಒಂದು ಇನ್ನೂರು ಐವತ್ತರಿಂದ ಇನ್ನೂರ ಎಪ್ಪತ್ತೈದು ಮಕ್ಳು ಇದ್ದಾರೆ ಹ್ಞೂ ಅದು ನಮ್ಮಲ್ಲಿ ಮೂರು ಗ್ರೇಡ್ ಇದ್ದಾರೆ ಆ ಗ್ರೇಡ್ಗೆ ಒಂದೊಂದು ದಿನ ನೀವು ಒಂದೊಂದು ದಿನ ಬಂದು ಮೆಸರ್ಮೆಂಟ್ಸ್ ತಗೋಬೇಕಾಗ್ತದೆ ಮತ್ತೆ ನಮಗೆ ಅದರದ್ದೂ ಏನು ಹೊಲ್ಗೆ ಏನಿದೆ ಸ್ಟಿಚಿಂಗು ಎಲ್ಲ ಪರ್ಫೆಕ್ಟಾಗಿ ಇರಬೇಕು ಮತ್ತೆ ನೀಟಾಗಿ ಇರಬೇಕು ಮತ್ತೆ ನಿಮಗೆ ಸಮಯ ನಮಗೆ ನೀವು ನಿಗದಿ ಮಾಡಿರಬೇಕು ಏನು ಅಂದರೆ ಈ ಟೈಮಲ್ಲಿ ಆ ಟೈಮಿಗೆ ನಮಗೆ ಅದುನ್ನ ಕೊಟ್ಟುಬಿಡ್ಬೇಕು ಯಾಕೆ ಲೇಟ್ ಆದರೆ ನಮಗೆ ನಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟ್ಸು ಅದನ್ನು ಒಪ್ಪಲ್ಲ ಹಾಗಾಗಿ ಏನು ನಿಗದಿ ಆಗಿರುತ್ತೆ ಸಮಯ ಆ ಸಮಯದೊಳಗೆ ನೀವು ಕಂಪ್ಲೀಟ್ ಮಾಡಿ ಆ ಮಕ್ಕಳದ್ದು ಯೂನಿಫಾಮ್ಸು ನೀವು ಕೊಡಬೇಕಾಗ್ತದೆ ಹಾಂ ಹೌದು ಹೌದು ನಮ್ಮದು ನಮ್ಮ ನಮ್ಮದೆ ಆದಂತ ನಮ್ಮ ಸ್ಕೂಲ್ಗೆ ಸಂಬಂಧಪಟ್ಟಂತೆ ನಾವು ಒಂದು ಡಿಸೈನ್ಸ್ ಇದೆ ಅದನ್ನು ನಾವು ನಿಮ್ಗೆ ಕೊಡ್ತೇವೆ ಪ್ಯಾಟ್ರನ್ಸ್ ಎಲ್ಲ ಸೊ ನಾವು ಕೊಟ್ಟಿರೋ ಪ್ಯಾಟರ್ನ್ಸ್ ಪ್ರಕಾರ ಕಲ್ಲರ್ಸು ಅದೇನು ಇದೆ ಬಟ್ಟೆಗಳು ಅದನ್ನು ಮ್ಯಾಚ್ ಮಾಡಿ ನೀವು ಹೊಲ್ದ್ ಕೊಡ್ಬೇಕು ಆಗ್ತದೆ ಪ್ರಾರಂಭದಲ್ಲಿ ನೀವು ನಮಗೊಂದು ಶಾಂಪಾಲ್ನ ನೀವು ಹೊಲ್ದು ಕೊಟ್ಟು ನಮ್ಗೆ ಅದು ಅದನ್ನು ನಾವು ಒಪ್ಕಂಡು ಮೇಲೆ ನೀವು ಒಂದಿಷ್ಟು ಕಂಡು ಮುಂದುವರ್ಸ್ಬೇಕಾಗ್ತದೆ

ಇಲ್ಲ ಆಯಿತು ಬರ್ತೀನಿ ನಮ್ಮ ಪ್ಯಾಟ್ರನ್ ಪ್ರಕಾರ ನೀವು ಹೊಲ್ದು ಕೊಟ್ಟು ನಮಗುನು ತೃಪ್ತಿ ಆದರೆ ನಾವು ಅಮೌಂಟ್ಸ್ ಕೊಡಲಿಕ್ಕೆ ನಮ್ಗೇನು ತೊಂದರೆ ಇಲ್ಲ ಹ್ಞೂ ಹಾಂ ನೀವು ಬಂದು ನಮ್ಮನ್ನು ಭೇಟಿ ಆಗಿ ಅದ್ರದ್ದು ಏನಿದೆ ಡೀಟೇಲ್ಸ್ ತೊಗೊಂಡು ಅದನ್ನು ಮಾಡಿ ಕೊಡ್ಬೋದು ಹ್ಞೂ ಹಾಂ ಹಾಂ ಬನ್ನಿ ನೀವು ಒಂದು ಹತ್ತು ಗಂಟೆ ನಂತರ ಹನ್ನೆರಡು ಗಂಟೆ ಒಳಗಡೆ ನೀವು ಬರ್ಬೇಕು ಹ್ಞೂ ಸರಿ ಸರಿ ಆಯ್ತು ಧನ್ಯವಾದ ಹ್ಞೂ